ಹಲೋ ಹಲೋ ಮೇಡಮ್ ನಮಸ್ತೆ ಹಾಂ ಮೇಡಮ್ ಮೇಡಮ್ ಇದು ಮೈಸೂರ್ ಸಿಲ್ಕ್ ಸಾರೀ ಶಾಪ್ ಇದು ಶಾಪಾ ಹಾಂ ಹೌದು ಮೇಡಮ್ ಅಂದರೆ ಇವಾಗ ಮೇಡಮ್ ನಮ್ದು ಮನೇಲಿ ಒಂದು ಪ್ಯಾಮಿಲಿ ಪಂಕ್ಷನ್ ಇತ್ತು ಹಾಂ ಎ ನಮ್ದು ಈ ಕಡೆ ಎಲ್ಲ ಜವಳಿ ತೆಗೆಯೋದು ಅಂತಾರಲ್ಲ ಅದುಕ್ಕೋಸ್ಕರ ನಾವು ಮೈಸೂರ್ ಸಿಲ್ಕ್ ಸಾರಿಗೋಸ್ಕರ ನಾವು ಕಾಲ್ ಮಾಡಿದ್ವಿ ಹಾಂ ಮೇಡಮ್ ಮೈಸೂರ್ ಸಿಲ್ಕ್ ಸಾರೀ ಮೇಡಮ್ ಎ ಹಾಂ ಮೇಡಮ್ ಅಂದರೆ ಅಮೌಂಟ್ ಪ್ರೈಸ್ ಯಾವ ಕಡೆ ಯಾವ ರೇಂಜಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ಹಾಂ ಓಕೆ ಮ್ಯಾಮ್ ಓ ಹೌದಾ ಓ ಹೌದಾ ಓ ಹೌದಾ ಹಾಂ ಓಕೆ ಮೇಡಮ್ ವಿತ್ ವಿತ್ ಬಾಡಿ ಫಿಟ್ಟಿಂಗೆ ಸಿಗುತ್ತಾ ಅಥ್ವ ನಾವು ಮತ್ತು ಎಕ್ಸ್ಟ್ರಾ ಸ್ಟಿಚ್ ಏನಾರು ಮಾಡಿಕೊಳ್ಬೇಕಾ ಹಾಂ ಹೌದ ಮೇಡಮ್ ಹಾಂ ಅದೆ ಮೇಡಮ್ ಹೌದು ಹಾಂ ಮೇಡಮ್ ಇವಾಗ ನಾವು ಆ ಪ್ಲೇಸಿಗೆ ಬರಬೇಕ ಮೈಸೂರು ಅದು ಅಂಕೋಲಕ್ಕೆ ಬರಬೇಕ ಅಥ್ವ ನಮ್ಗೆ ನೀವೂ ಚಾರ್ಜ್ ಮಾಡ್ತೀರಾ ಆನ್ಲೈನ್ ತ್ರೂ ಪಾ ಕೊಡ್ತೀರ ಪಾರ್ಸೆಲ್ಲು ಹೌದೂ

ಅಡ್ಡಿಯಿಲ್ಲ ಮೇಡಮ್ ಇವಾಗ ಚಾರ್ಜು ಎಷ್ಟಾಗುತ್ತೆ ಮೇಡಮ್ ಕೊರಿಯರ್ ಚಾರ್ಜು ಹಾಂ ಇವಾಗ ಮೇಡಮ್ ನಿಯರ್ ನಾವು ಮೈಸೂರ್ ಹತ್ರನೇ ಇದೀವಿ ನೀವು ಅಂಕೋಲಾ ಅಂತ ಹೇಳಿದ್ರಲ್ಲ ಅಂದಾಜು ಒಂದು ಒಂದು ಒಂದು ಟೂ ತೌಸಂಡ್ ಒಳಗಡೆ ಬರ್ಬೋದು ಅಲ್ವ ಅಡ್ಡಿಯಿಲ್ಲ ಮೇಡಮ್ ತ್ಯಾಂಕ್ ಓಕೆ ಮ್ಯಾಮ್ ತ್ಯಾಂಕ್ ಓಕೆ ತ್ಯಾಂಕ್ ಯು ಮ್ಯಾಮ್